ಎರಡು ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಎರಡು ಆರು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತು ಹನ್ನೊಂದು ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕು ಹನ್ನೆರಡು ಆರು ಸಾವಿರದ ಒಂಬೈನೂರ ಐವತ್ತ ಎಂಟು ಎಂಟು ಒಂಬತ್ತು ಎರಡು ಸಾವಿರದ ಆರು